ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯಕ್ಕೂ ಅವ್ರದ್ದೇ ಆದ ಒಂದು ಸಾಂಸ್ಕೃತಿಕ ಕ್ರೀಡೆಗಳು ಇರ್ತವೆ ಮತ್ತು ಅಲ್ಲಿನ ಆಚರ್ಣೆಗಳೇ ಒಂದು ವಿಭಿನ್ನವಾಗಿರುತ್ತವೆ ಒಂದು ರಾಜ್ಯಕ್ಕಿಂತ ಇನ್ನೊಂದು ರಾಜ್ಯಕ್ಕೆ ತುಂಬ ವಿಭಿನ್ನವಾಗಿರ್ತವೆ ಹಾಗೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಸಂಕ್ರಾಂತಿ ಟೈಮಲ್ಲಿ ಎತ್ತುಗಳನ್ನ ಕಿಚ್ಚು ಹಾಯ್ಸ್ಕೊಂಡು ಅದೊಂಥರ ಕ್ರೀಡೆ ಮಾಡ್ತಾರೆ ಮತ್ತು ಇನ್ನು ತಮಿಳ್ ನಾಡಿಗೆ ತಮಿಳ್ ನಾಡುದು ನಾವು ನೋಡ್ತೀವಿ ಅಂದರೆ ಅಲ್ಲಿ ಜಲ್ಲಿಕಟ್ಟು ಅಂತ ಆಡ್ತಾರೆ ಅಲ್ಲಿ ಹೆಂಗೆ ಅಂದರೆ ಅಲ್ಲಿ ಎತ್ತುಗಳ್ನೆಲ್ಲ ಬಿಟ್ಟು ಅವ್ರು ಒಂಥರ ಕ್ರೀಡೆವನ್ನು ಆಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದು ಮಂಗ್ಳೂರು ಸೈಡು ಉಡುಪಿ ಸೈಡು ಈ ಸೈಡೆಲ್ಲ ಕಂಬಳ ಅಂತ ಒಂದು ಕ್ರೀಡೆ ಆಡ್ತಾರೆ ಅದು ಹೆಂಗೆ ಅಂದರೆ ಹೋರಿ ಮತ್ತು ಎಮ್ಮೆಗಳ್ನ ಓಡಿಸ್ಕೊಂಡಿ ಹೋಗ್ತಾರೆ ಅದು ಯಾರು ಫಸ್ಟ್ ಬ್ ಚೆನ್ನಾಗಿ ಓಡುತ್ತೆ ಸ್ಪೀಡಾಗಿ ಓಡುತ್ತೆ ಬಂದು ಫಿನಿಶಿಂಗ್ ಲೈನ್ನ ಮುಟ್ತಾವೋ ಆ ಎಮ್ಮೆಗಳ್ಗೆ ಪ್ರಶಸ್ತಿಯನ್ನು ಕೊಡುತ್ತಾರೆ ಈ ರೀತಿ ಆಟಗಳನ್ನು ಕ್ರೀಡೆಗಳನ್ನು ಮುಂಚೆಯಿಂದನೂ ಆಡುತ್ತಾ ಬ್ ಮತ್ತು ಅದನ್ನು ಉಳಿಸುತ್ತಾ ಬಂದಿದ್ದಾರೆ ಇದು ನಮ್ಮ ಆವಾವ ಗ್ರಾಮಗಳ್ಗೆನೆ ಅದು ಆ ಕ್ರೀಡೆಯ ಗುರುತನ್ನು ಇನ್ನೂ ಉಳಿಸುತ್ತಾ ಬಂದಿದ್ದಾರೆ ಜನರು ಇದು ತುಂಬ ಒಂದು ಹೆಮ್ಮೆಯ ವಿಷಯ ಮತ್ತು ಇದೇ ರೀತಿ ಪ್ರತಿ ರಾಜ್ಯದಲ್ಲೂ ಅವ್ರದ್ದೇ ಆದ ಒಂದು ಸಾಂಸ್ಕೃತಿಕ ಕ್ರೀಡೆಯನ್ನು ಜನರು ಮರೆತಲ್ಲೆ ಅದನ್ನ ಪ್ರತಿವರ್ಷವೂ ಆಡುತ್ತಾ ಬೆಳೆಸುತ್ತಾ ಬಂದಿದ್ದಾರೆ ಹಾಗೇ ನಮ್ಮ ಇವಾಗ ನಾವು ಹೆಂಗೆ ಕಂಬಳ ಮತ್ತು ಕಿಚ್ಚು ಹಾಯ್ಸೋದು ಮತ್ತು ಅದೇ ರೀತಿ ತಮಿಳ್ ನಾಡಲ್ಲಿ ಜಲ್ಲಿಕಟ್ಟು ಈ ರೀತಿ ಆಟವನ್ನು ಆಡ್ತಾರೆ ಮತ್ತು ನಮ್ಮ ಈ ಇಂಡ್ಯಾದಲ್ಲಿ ನಾವು ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರುನು ಪ್ರತಿ ಒಂದು ವಿಷಯದಲ್ಲೂ ಅದೇ ಅವ್ರದ್ದೇ ಆದ ಒಂದು ವಿಭಿನ್ನ ಸಂಸ್ಕೃತಿ ಇದೆ ಮತ್ತು ಅವ್ರದ್ದೇ ಆದ ವಿಭಿನ್ನ ಕಾರಣಗಳು ಇವೆ ಪ್ರತಿ ಒಂದು ಹಬ್ಬುದಲ್ಲು ಇವಾಗ ನಾವಿಲ್ಲಿ ಸಂಕ್ರಾಂತಿ ಮಾಡ್ತೀವಿ ಅದೇ ತಮಿಳ್ ನಾಡಲ್ಲಿ ಪೊಂಗಲ್ ಮಾಡ್ತಾರೆ ಅದೇ ಇವರು ಕೇರಳದಲ್ಲಿ ಅವ್ರದ್ದೇ ಆದ ಒಂದು ಹಬ್ಬ ಮಾಡ್ತಾರೆ ಈ ರೀತಿ ಪ್ರತಿ ಒಂದು ರಾಜ್ಯದಲ್ಲು ಸಪ್ರೇಟ್ ಸಪ್ರೇಟಾಗಿ ಅವ್ರ ಅವ್ರದ್ದೇ ಆದ ಒಂದು ಸೆಲೆಬ್ರೇಷನ್ ಇರ್ತವೆ ಕೇರಳದವರೂ ಕೂಡ ಓಣಮ್ ಈ ರೀತಿಯೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ಲಿ ಯಾವ ರೀತಿ ಅವು ಓಣಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಹಡಗು ಈ ಥರ ಅವ್ರದ್ದೇ ಆದಂಥ ಒಂದು ಬೋಟನ್ನು ತಯಾರ್ಸ್ಕೊಂಡು ಅದರಲ್ಲಿ ರೇಸ್ ಮಾಡ್ತಾರೆ ಇದು ಅವ್ರಿಗೆ ಓಣಮ್ ಅಲ್ಲಿ ಅವ್ರದ್ದು ಮಾಡುವುದೊಂದು ಅವ್ರ್ದೊಂದು ಕ್ರೀಡೆ ಇದು ಇದು ಮುಂಚಿನ ಪುರಾತನ ಕಾಲದಿಂದ ಬಂದು ಉಳಿದು ಮತ್ತು ಉಳಿಸುತ್ತಿರುವ ಇದೊಂದು ಕ್ರೀಡೆ ಇದು ಅವ್ರ್ಗೂ ತುಂಬ ಮನರಂಜನೆಯೂ ಕೂಡ ಕೊಡುತ್ತದೆ ಅಲ್ಲಿ ಮತ್ತು ಅದನ್ನು ಈಗಲೂ ಮತ್ತು ಮುಂದೆಯೂ ಕೂಡ ಅದನ್ನ ಬೆಳೆಸುತ್ತಾ ಅವ್ರು ಹೋಗುತ್ತಾರೆ ಅದನ್ನ ತುಂಬ ಆನಂದಸ್ಕೊಂಡು ಆಡ್ತಾರೆ ಅದೇ ನೋಡಕ್ಕೆ ಒಂದು ಖುಷಿ ಯಾವ ರೀತಿ ಜಲ ಕ್ರೀಡೆ ಆಡುತ್ತಾರೆ ಅಂದರೆ ಅದು ಎರಡು ಕಣ್ಣು ಸಾಲದು ಯಾವ ರೇಂಜಿಗೆ ಎಲ್ಲರೂ ಜಾತಿ ಧರ್ಮ ಬಿಟ್ಟು ಅಲ್ಲಿ ಭಾಗವಹಿಸುತ್ತಾರಲ್ಲ ಅದನ್ನು ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಈ ರೀತಿ ಗ್ರಾಮಗಳ ಸಾಂಸ್ಕೃತಿಕ ಗುರುತುಗಳನ್ನು ಉಳಿಸಲು ಕ್ರೀಡೆಗಳು ತುಂಬ ಸಹಾಯ ಮಾಡುತ್ತೆ